ಸರ್ ನಮಸ್ತೆ ಸಿಟಿ ಓಟಲ್ನಿಂದಲಾ ಸರ್ ಮಾತಾಡ್ತಿರೋದು ಸರ್ ನಾವು ಅಕ್ಚುಲಿ ಇಲ್ಲಿ ಕೋಲಾರ ಜಯ್ನಗರ ಫಿಫ್ತ್ ಕ್ರಾಸು ತರ್ಡ್ ಮೇಯ್ನ್ ರೋಡಲ್ಲಿ ಎರಡನೇ ಮನೆ ಸರ್ ನಮ್ಮದು ಇದು ವೆಂಕಟೇಶಪ್ಪ ಅನ್ನೋರ ಮನೆ ಇದೆ ಇಲ್ಲಿ ಇಲ್ಲಿ ಬಂದು ಅವ್ರು ಓನರು ಆ ಕಾಂಫೌಂಡ್ ಅಲ್ಲಿ ನಮ್ಮದೂ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇದೆ ಸರ್ ಆ್ಯಕ್ಚುಲಿ ಸ್ವಲ್ಪ ಆರ್ಡ್ರಸ್ ಇದವೆ ಬಿರಿಯಾನಿ ಮತ್ತು ಸ್ವಲ್ಪ ಲೆಗ್ ಪೀಸು ಇದೆಲ್ಲ ಬೇಕು ಚಿಕನ್ ಎಲ್ಲ ಬೇಕಾಗುತ್ತೆ ಒಂದು ಕೊಂಬೊ ಫ್ಯಾಮಿಲಿ ಫ್ಯಾಕೇಜ್ ಬೇಕಾಗುತ್ತೆ ಫ್ಯಾಮ್ಲಿ ಫ್ಯಾಕೇಜ್ನ ನೀವು ಕ ಇದು ಈಗ ಡೆಲಿವರಿ ಕೊಡ್ತೀರಾ ಸರ್ ಮನೆಗೆ ಕೊಡ್ತೀರಲ್ವ ಹಾಗಾದರೆ ನಾನು ಅದನ್ನ ಅಮೌಂಟ್ನ ನಿಮಗೆ ಫೋನ್ ಫೇ ಅಥವಾ ಅವರು ಆ ಹುಡ್ಗನ ಕೈಯ್ಯಲ್ಲೇ ಕಳ್ಸಿ ಕೊಡ್ತೀನಿ ನನಗೆ ಒಂದು ಸ್ವಲ್ಪ ಆರ್ಡರ್ಸ್ ಹೇಳ್ತೀನಿ ಸರ್ ಐಟಮ್ಸು ಲೀಸ್ಟ್ ಮಾಡ್ಕೊಂಡ್ಬಿಡಿ ಆ ಲೀಸ್ಟ್ ಐಟಮ್ನ ನನಗೆ ಮಧ್ಯಾಹ್ನ ಊಟದ ಸಮಯಕ್ಕೆ ಕಳಿಸ್ಬಿಡಿ ಸರ್ ಲಂಚ್ ಬ್ರೇಕ್ಗೆ ಆಕ್ಚುಲಿ ಯಾಕೆಂದರೆ ನಾವು ಮನೆಯಲ್ಲಿ ಯಾವುದೋ ಫೋರುಮ್ ಇಟ್ಕೊಂಡಿದ್ದೀವಿ ಆ ಫೋರುಮ್ಗೆ ನಾವೂ ಅಡುಗೆನ ಮಾಡಿಸ್ತಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ಊಟ ಬೇಕಾಗುತ್ತೆ ಊಟದ ಹಾರ್ಡ್ರನ್ನು ನಾನು ನಿಮಗೆ ಇದು ಅಡ್ರಸ್ ಎಲ್ಲ ಹೇಳ್ತೀನಿ ಮತ್ತು ನಾನು ನೀಟಾಗಿ ನಿಮಗೆ ಅಡ್ರಸ್ನಲ್ಲ ಮೇಜ್ ಮೆಸೇಜು ಅಥ್ವಾ ಇಲ್ಲ ಅಂದ್ರೆ ಹೇಳು ಅಂದರೆ ಹೇಳ್ತೀನಿ ಬರ್ಕೊಂಡ್ಬಿಡಿ ಅಡ್ರಸ್ ಬೇಕಾದ್ರೆ ನೀಟಾಗಿ ಹೇಳ್ತೀನಿ ಬರ್ಕೊಳ್ಳಿ ಸೋಟೇಕಲ್ ರೋಡು ಜಯ್ನಗರ ಫಿಫ್ತ್ ಕ್ರಾಸ್ ಅಲ್ಲಿ ತರ್ಡ್ ಮೇಯ್ನ್ ರೋಡು ಸೆಕೆಂಡ್ ಮನೆ ವೆಂಕಟೇಶಪ್ಪ ಬಿಲ್ಡಿಂಗ್ಸ್ ಕಾಲೋನಿ ಅಥ್ವಾ ಕಾಂಪೌಂಡ್ ಅಲ್ಲಿ ಅಲ್ಲಿ ಬಂದು ನನಗೆ ಫೋನ್ ಮಾಡಿದ್ರೆ ಅಥ್ವಾ ಅವ್ರನ್ನ ಕೇಳಿದರೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮನೆ ಇದೆ ನಾನು ನಿಮಗೆ ತಗೊಳ್ತೀವಿ ಸರ್ ಇಲ್ಲೇ ರಿಸೀವ್ ಮಾಡ್ಕೊಳ್ತೀವಿ ಸರ್ ಹಾರ್ಡ್ರಸ್ ಹೇಳ್ತೀನಿ ಬರ್ಕೊಂಡ್ಬಿಡಿ ನನಗೆ ಸರು ಇಪ್ಪತ್ತು ಚಿಕನ್ ಬಿರಿಯಾನಿ ಕೊಡಿ ಓಕೆನ ಇಪ್ಪತ್ತು ಚಿಕನ್ ಬಿರಿಯಾನಿ ಆಮೇಲೆ ಎಲ್ಲದೂ ಒಂದೊಂದು ಲೆಗ್ ಪೀಸ್ ಇರಲಿ ಎಲ್ಲದಕ್ಕೂ ಒಂದೊಂದು ಚ ಇಪ್ಪತ್ತು ಲೆಗ್ ಪೀಸ್ ಇರಲಿ ಜೊತೆಗೆ ಈ ಸಲಾಡು ಎಲ್ಲ ಕೊಡ್ತೀರಲ್ವ ನೀವೆ ಸಲಾಡೂ ದಾಲು ಮತ್ತೆ ಶೇರ್ವ ಕೊಡ್ತೀರಲ್ವ ಅದ್ರ ಜೊತೆಗೆ ಮೊಸ್ರು ಬಜ್ಜಿಯೂ ಕೊಡಬೇಕು ಆಮೇಲೆ ಸರ್ ಸಪ್ರೇಟ್ ಆಗಿ ತಂದೂರಿ ತಂದೂರಿ ಚಿಕನ್ ಬಂದ್ಬಿಟ್ಟು ಒಂದೂ ನಾಲ್ಕು ಪ್ಲೇಟ್ ತಂದೂರಿ ಚಿಕನ್ ಫುಲ್ಲು ಅಂದರೆ ಫುಲ್ಲೂ ಚಿಕನ್ ಚಿಕನು ಒಂದು ಕೋಳಿ ಕೋಳಿಯೇ ಬರುತ್ತಲ್ವ ಗ್ರಿಲ್ ಚಿಕನ್ ಅದು ನನಗೆ ನಾಲ್ಕು ನಾಲ್ಕೂ ಐಟಮ್ಸ್ ಥರ ಕಳಿಸ್ಬಿಡಿ ಸರ್ ಆಮೇಲೆ ಅದಕ್ಕೆ ಈ ಕೂಲ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ನಿಮ್ಮ ಹತ್ರನೆ ಸಿಗುತ್ತೆ ಅಥ್ವಾ ಹೊರ್ಗಡೆ ತರ್ಸ್ಕೊಳ್ಬೇಕ ಸರ್ ನೀವೇ ಕಳಿಸ್ತೀರ ತಾನೆ ಅದನ್ನೂ ನಿಮ್ಮ ಹತ್ರ ಸಿಗುತ್ತಲ್ವ ಹೋಕೆ ಓಕೆ ಗುಡ್ ಇದೆ ಸರ್ ಹಾಗಾದರೆ ಈ ಸ್ಪ್ರೈಟ್ ಒಂದು ಟು ಲೀಟಸ್ದೊಂದು ಬಾಟ್ಲ್ ಕೊಡಿ ಮತ್ತೆ ಸೆವೆನ್ ಅಫ್ ಒಂದು ಮತ್ತು ಬಿಂದು ಬಾಟ್ಲ್ ಒಂದು ಬಿಂದು ಜೀರ ಅಂತಾರಲ್ಲ ಬಿಂದು ಅಥವಾ ಜೀರ ಯಾವ್ದಾದ್ರೂ ಇಲ್ಲಿ ನಡಿತದೆ ಅದೊಂದು ಬಾಟ್ಲ್ ಕೊಡಿ ಟು ಲೀಟರ್ಸ್ದು ಒಟ್ಟಿಗೆ ನಾಲ್ಕೂ ಅದೆ ನಾಲ್ಕು ಬರಲಿ ಒಂದು ಸೆವೆನ್ ಅಪ್ಪು ಒಂದು ಸ್ಪ್ರೈಟು ಒಂದು ಬಿಂದು ಜೀರ ಆಮೇಲೆ ಒಂದು ಫಾಂಟ ಕಳಿಸ್ಬಿಡಿ ಓಕೆನ ಇವಿಷ್ಟು ನಾಲ್ಕು ಐಟಮ್ಸ್ ಕಳಿಸ್ಕೊಡಿ ಆಮೇಲೆ ಸರು ನಮಗೆ ಕರೆಕ್ಟಾಗಿ ಎರಡುವರೆ ಎರಡುವರೆ ಒಳಗಡೆ ಬರಬೇಕು ಸರ್ ಫ್ರೋಗ್ರಮ್ಮೆ ಮುಗಿಯುತ್ತೆ ಎಲ್ಲ ಹೊರ್ಟ್ಬಿಡ್ತಾರೆ ಮತ್ತು ಆ ಎರಡುವರೆ ಒಳಗಡೆ ನನ್ಗೆ ಐಟಮ್ ತಂದು ಕೊಟ್ಟರೆ ಅನುಕೂಲ ಆಗುತ್ತೆ ಆಮೇಲೆ ಬೀಡ ಏನಾದ್ರೂ ಸಿಗ್ಬೋದ ಸರ್ ನಿಮ್ಮ ಹತ್ರ ನಾನು ಮುಂದೆ ಏನು ಬೀಡ ಏನಾದ್ರೂ ಸಿಗ್ಬೋದ ಅದ್ನ ತಲ್ಪ್ಸೋಕೆ ಆಗುತ್ತಾ ಬೀಡ ಒಂದು ಒಂದು ಹದಿನೈದು ಜನಕ್ಕೆ ಸರ್ ಹದಿನೈದು ಜನ ಇನ್ನೂ ಒಂದು ಐದು ಜನ ಹಾಕ್ಕೊಳ್ಳೋಲ್ಲ ಒಂದು ಹದಿನೈದು ಜನಕ್ಕೆ ಬೀಡ ಸ್ವೀಟ್ ಬೀಡ ಹಾಕ್ಬಿಡಿ ಸರ್ ನಾರ್ಮಲ್ಲು ಯಾವುದು ಇದೇನೂ ಡೇಂಜರೆಸ್ದು ಏನೂ ಆಗಬೇಡಿ ನಾರ್ಮಲ್ಸ್ದೂ ಒಂದು ಸ್ವೀಟ್ ಬೀಡ ಒಂದು ಹದಿನೈದು ಜನಕ್ಕೆ ಆಗುವಷ್ಟು ಸ್ವೀಟ್ ಬೀಡ ಹಾಕ್ಕೊಡಿ ಆಮೇಲೆ ಸರ್ ಅಮೌಂಟೂ ಏನಾನ ಡಿಸ್ಕೌಂಟ್ ಮಾಡಿಕೊಡಿ ಸರ್ ಅದು ಎಷ್ಟು ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನೀವು ಮತ್ತೆ ಅದೇ ರೇಟ್ ಹಾಕೋಕೆ ಹೋಗ್ಬೇಡಿ ಒಟ್ಟಿಗೆ ಹೇಳ್ತಾ ಇದಿನ್ನು ಆರ್ಡ್ರ್ ನಿಮಗೆ ಎಷ್ಟು ಆಗುತ್ತೆ ಸರ್ ಅಮೌಂಟು ಬಿರಿಯಾನಿ ಹೇಳಿದ್ನಲ್ಲ ಸರ್ ಬಿರಿಯಾನಿ ಇಪ್ಪತ್ತು ಲೆಗ್ ಪೀಸ್ ಇಪ್ಪತ್ತು ಅದ್ರ ಜೊತೆಗೆ ಈಗ ನಾರ್ಮಲ್ ಆಗಿ ಕೊಡೋದು ಬಿಟ್ಟು ಗ್ರಿಲ್ ಚಿಕನ್ ನಾಲ್ಕು ಓಕೆನ ನಾಲ್ಕು ಗ್ರಿಲ್ ಚಿಕನು ಗ್ರಿಲ್ ಚಿಕನ್ ಎಷ್ಟು ಆಗುತ್ತೆ ಸರ್ ಅಮೌಂಟು ಬಿರಿಯಾನಿದು ಗೊತ್ತಿದೆ ನೂರ ಇಪ್ಪತ್ತು ರೂಪಾಯಿ ತಗೊಳ್ತೀರಾ ಗ್ರಿಲ್ ಚಿಕನ್ದು ಒಂದು ತೌಝನ್ ಟು ಅಂಡ್ರೆಡ್ಡ ಸರ್ ಕಾಸ್ಟ್ಲಿ ಆಯಿತಲ್ಲ ಸರ್ ಓಹೊ ಎರಡೂ ಸೆ ಜೋಡಿ ಬರುತ್ತೆ ಓಕೆ ಓಕೆ ಓಕೆ ಓಕೆ ಸಾವ್ರ್ದ ಇನ್ನೂರು ರೂಪಾಯಿ ಓಕೆ ಓಕೆ ಎರಡಕ್ಕೆ ಸಾವಿರದ ಇನ್ನೂರು ಅಲ್ಲಿಗೆ ಎರಡುವರೆ ಸಾವಿರ ಅದಕ್ಕೆ ಆಗುತ್ತೆ ಇದಕ್ಕೆ ಇಪ್ಪತ್ತು ಅಂದರೆ ಎರಡು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರದ ನಾನ್ನೂರು ಎರಡು ವರೆ ಸಾವಿರ ಆಮೇಲೆ ಇದು ಸರ್ ಚ ಲೆಗ್ ಪೀಸ್ ಏನಾಗ್ತಿದೆ ಸರ್ ರೇಟು ಅರವತ್ತು ರೂಪಾಯಿಯ ಸರ್ ಸರ್ ಒಟ್ಟಿಗೆ ತಗೊಂಡಾಗೂ ಅಷ್ಟೆ ಹಾಕಿದ್ರು ಹೆಂಗೆ ಸರ್ ಐವತ್ತು ರೂಪಾಯಿ ಹಾಕ್ಕೊಡಿ ಸರ್ ಐವತ್ತು ರೂಪಾಯಿ ಹಾಕ್ಕೊಡಿ ಅದೊಂದು ಸಾವಿರ ರೂಪಾಯಿ ಎರಡುವರೆ ಎರಡುವರೆ ಐದು ಸಾವಿರ ಐದು ಸಾವಿರ ಪ್ಲಸ್ ಒಂದು ಸಾವಿರ ಆರು ಸಾವಿರ ಆರು ಸಾವಿರ ಪ್ಲಸ್ಸೂ ಗ್ರಿಲ್ ಚಿಕ್ ಗ್ರಿಲ್ ಚಿಕನ್ದು ಆಯ್ತಲ್ಲ ಸರ್ ನಾನು ಒಟ್ಟಿಗೆ ನಿಮಗೆ ಬೀಡಾಗೆ ಎಲ್ಲ ಸೇರಿ ಏಳುವರೆ ಸಾವಿರ ಕಳಿಸ್ತೀನಿ ಸರ್ ಏಳುವರೆ ಸಾವಿರ ಫೋನ್ ಪೇ ಮಾಡಲಾ ಅಥ್ವಾ ಇಲ್ಲೇ ಕ್ಯಾಶ್ ಕೊಡಲಾ ಸರ್ ಫೋನ್ ಪೇ ಮಾಡಬೇಕ ಸರ್ ಯಾವ ನಂಬರ್ ಇದೆ ಸರ್ ನಿಮ್ಮದು ನಂಬರ್ ಹೇಳೋಕ್ಕಾಗುತ್ತ ಅಥ್ವಾ ಇದೇ ನಂಬರ್ಗೆ ಮಾಡಲಾ ಯಾ ಬೇಡವಾ ಸರ್ ನೀವು ನಂಬರ್ ಹೇಳಿ ಸರ್ ಓಕೆ ಸರ್ ಹಾಂ ಸರ್ ಏಯ್ಟ್ ಒನ್ ಹಾಂ ಹಾಂ ಹಾಂ ಜೀರೊ ಫೈವ್ ಓಕೆ ನೈನ್ ಏಯ್ಟ್ ಡಬಲ್ ಫೋರ್ ಓಕೆ ಸರ್ ಓಕೆ ಟು ತ್ರೀ ಓಕೆ ಸರ್ ಓಕೆ ಸರ್ ಏನು ಸರ್ ಬರುತ್ತೆ ಹೆಸ್ರು ಹಾಂ ಸರ್ ಓಕೆ ಓಕೆ ಸಿಟಿ ಓಟಲ್ ಅಂತಲೇ ಬರುತ್ತೆ ಹಾಂ ಓಕೆ ಓ ಸೆ ಓಟಲ್ ಸಿಟಿ ಓಟಲ್ ಅಂತ ಬರ್ತಿದೆ ಸರ್ ಓಕೆ ಸರ್ ಓಕೆ ಸರ್ ಎಷ್ಟೊತ್ತು ಆಗುತ್ತೆ ಸರ್ ಕರೆಕ್ಟಾಗಿ ಮತ್ತೆ ನಂಗೆ ಲೇಟ್ ಮಾಡೋಂಗೆ ಇಲ್ಲ ಸರ್ ನೀವು ಎಕ್ಝ್ಯಾಕ್ಟ್ ಆಗಿ ನನಗೆ ಟೈಮ್ಗೆ ಬಂದ್ಬಿಡ್ಬೇಕು ಮತ್ತೆ ಲೇಟ್ ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ ಇಲ್ಲಿ ಕಸ್ಟಮರ್ನ ಮ್ಯಾನೇಜ್ ಮಾಡೋಕ್ಕಾಗೋಲ್ಲ ಓಕೆನ ಆಮೇಲೆ ಇದು ಟೇಸ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ಲಿ ಸರ್ ಟೇಸ್ಟ್ನ ಯಾವುದೇ ಕಾರ್ಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ ಆಮೇಲೆ ಇದು ಏನಪ್ಪ ಬೀಡ ಮಿಸ್ ಮಾಡಬೇಡಿ ಸರ್ ಬೀಡ ಕರೆಕ್ಟಾಗಿ ಹಾಕಿ ಕಳಿಸಿ ಓಕೆನ ಮತ್ತೆ ಸ್ವಲ್ಪ ಲೆಗ್ ಪೀಸೂ ಸ್ವಲ್ಪ ರೋಸ್ಟ್ ಮಾಡಿ ಸರ್ ಮೊನ್ನೆ ಸರಿ ತರಿಸ್ದೆ ಒಂದು ಸ್ವಲ್ಪ ಆಪ್ ಬಾಯ್ಲ್ಡ್ ಆಗಿತ್ತು ಒಳಗಡೆ ಹಸಿ ಹಸಿನೆ ಇತ್ತು ಓಕೆನ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಯಾಕೆಂದ್ರೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟ್ ಇರುತ್ತೆ ಇಲ್ಲ ಅಂದ್ರೆ ಏನು ಒಂದು ಸ್ವಲ್ಪ ಮಜ ಬರೋಲ್ಲ ಸರ್ ಮತ್ತು ಸಲಾಡ್ ಸ್ವಲ್ಪ ಜಾಸ್ತಿ ಕೊಟ್ಟಿರಿ ಆನಿಯನ್ಸು ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣು ಸಹ ಹಾಕಿ ನಿಂಬೆ ಹಣ್ಣು ಮಿಸ್ ಮಾಡಬೇಡಿ ನಿಂಬೆ ಹಣ್ಣು ಮತ್ತು ಆನಿಯನ್ಸು ಸ್ವಲ್ಪ ಹಾಕಿ ಜಾಸ್ತಿ ಓಕೆನ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಅಮೌಂಟ್ ಸೆಂಡ್ ಮಾಡ್ತೀನಿ ಸರ್ ಈಗಲೇ ಸೆಂಡ್ ಮಾಡ್ತಿದ್ದೀನಿ ಅಮೌಂಟು ಮತ್ತೆ ಲೇಟ್ ಮಾಡಬೇಡಿ ಸರ್ ಹುಡ್ಗಂಗೆ ಹೇಳಿ ಕಳಿಸಿ ಓಕೆನ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು